ನಮ್ಮ ಪ್ರದೇಶದಲ್ಲಿ ಖಾಸಗಿ ಆಸ್ಪತ್ರೆಗಳು ಐದಿವೆ ಅಲ್ಲಿಯ ಶುಲ್ಕವೆಂದರೆ ಡಾಕ್ಟರ್ನ ಶುಲ್ಕ ಹಂಡ್ರೆಡ್ ರುಪೀಸು ಒಬ್ಬರು ತೋಂತಾರೆ ಮತ್ತು ಇನ್ನೊಬ್ಬರು ಟೂ ಹಂಡ್ರೆಡ್ ರುಪೀಸ್ ಕೂಡ ತೋಂತಾರೆ ಅಲ್ಲಿ ಏನೆಂದರೆ ಒಬ್ಬ ಡಾಕ್ಟ್ರು ಟ್ಯಾಬ್ಲೇಟ್ಸು ಬಹಳ ರೇಟಿನವು ಬರಿತಾರೆ ಇನ್ನೊಬ್ಬ ಡಾಕ್ಟ್ರು ಬರಿತಾರೆ ಬಟ್ ಪವರಿರಲ್ಲ ಆ ಥರ ಟ್ಯಾಬ್ಲೇಟ್ಸ್ ಬರಿತಾರೆ ಹಾಗಾಗಿ ನಮಗೆ ಈ ಥರ ಸಮಸ್ಯೆಗಳು ಎದ್ರುಸ್ತೀವಿ ಹಾಗೂ ಒಂದು ಇಂಜೆಕ್ಷನ್ ಟ್ಯೂಬಿಂದ ಹಿಡ್ಕೊಂಡು ಖಾಸಗಿ ಆಸ್ಪತ್ರೆಗಳೆಲ್ಲ ಗೊತ್ತಿರೋ ಅಂಥದ್ದೆ ಎಲ್ಲ ಹೊರಗಡೆ ತಕೊಂಡು ಬರಬೇಕು ಮತ್ತು ಸೀರಿಯಸ್ ಏನಾದ್ರು ಆದರೆ ನಮಗೆ ಹತ್ತಿರ ಯಾವುದೂ ಇಲ್ಲ ಆಸ್ಪಿಟ್ಲು ಸ್ವಲ್ಪ ದೂರವೇ ಹೋಗ್ಬೇಕು ಒಂದು ಫೈಲ್ ಟು ಟೆನ್ ಕಿಲೋಮೀಟರ್ಸ್ ಮತ್ತು ಬಾಪೂಜಿ ಚಿಗಟೇರಿ ಆ ಥರ ದೂರವೇ ಹೋಗಬೇಕು ಈ ಥರ ಸಮಸ್ಯೆಗಳು ಎದ್ರುಸ್ತಿದೆ